ಹಾಂ ಅಲೋ ನಾನು ಆವಾಗಲೇ ಕಳಿಸಿದ್ನಲ್ಲ ಅಡ್ರೆಸ್ಗೆ ಆ ಅಡ್ರೆಸ್ಗೆ ಹೋಗ್ಬೇಕು ಅಂತ ಹೌದು ನಾನು ನಿಮಗೆ ವೇಟ್ ಮಾಡಿಸ್ತಿದ್ದೀನಿ ಅಂತ ಗೊತ್ತು ನಾನು ಆಲ್ರೆಡಿ ಏನು ಹೇಳಿದ್ದೆ ಅಂದರೆ ಫಸ್ಟು ನಿಯರ್ ದಿ ಬಸ್ ಸ್ಟಾಪ್ಗೆ ಬನ್ನಿ ಅಂತ ಹೇಳಿ ಹೇಳಿದ್ದೆ ಆದರೆ ನನಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಬಂದಿರೋದರಿಂದ ನಾನು ಬಸ್ ಸ್ಟಾಪ್ ಬಿಟ್ಟು ನೆಕ್ಸ್ಟ್ ಸರ್ಕಲಲ್ಲಿ ಇದ್ದೀನಿ ಹಾಗಾಗಿ ನೀವು ಹಳ್ಳಿಗೆ ಬಂದು ನನ್ನ ಪಿಕಪ್ ಮಾಡಿ ನೀವು ಹಾಗೆಲ್ಲ ಏನು ಈ ಥರ ಎಲ್ಲ ಹೇಳ್ಬಾರ್ದು ಏನಂತ ಅಂದ್ರೆ ನಾವು ಬುಕ್ ಮಾಡಿರೋದೆ ಒಂಥರ ಮ್ಯಾಮ್ ನೀವು ಇವಾಗ ತೂತಿರೋದೆ ಒಂದು ಪ್ಲೇಸಲ್ಲಿ ಹಾಗಾಗಿ ನನಗೆ ಡಬಲ್ ಚಾರ್ಜ್ ಕೊಡಿ ಆ ಥರ ಈ ಥರ ಅಂತೆಲ್ಲ ಏನು ಹೇಳಬೇಕಾಗಿಲ್ಲ ಏಕೆ ಅಂದರೆ ಅದು ಒಂದು ರೂಲ್ಸ್ ಇರೋದು ಅದೇ ರೀತಿ ಹಾಗಾಗಿ ನಾವು ಏನು ಹೇಳ್ತೀವಿ ಅಂತ ಅಂದ್ರೆ ನನಗೆ ನೀವು ಬಂದಲ್ಲಿ ಪಿಕಪ್ ಮಾಡಿ ಅಂಥೇಳಿ ಹೇಳ್ತೀನಿ ನಾನು ಹೋಗಿರೊ ಪ್ಲೇಸು ಸ್ವಲ್ಪ ಸರ್ಕಲ್ಲಿಂದ ದೂರ ಇದೆ ಹಾಗಾಗಿ ಅಲ್ಲಿ ತುಂಬನೇ ಅಂಗಡಿಗಳು ತುಂಬ ಇತ್ತು ನಾನೊಂದು ಪರ್ಚೆಸ್ ಮಾಡಬೇಕಿತ್ತು ಐಟೆಮ್ಸಗಳನ್ನ ಹೂಡಿಕೊಂಡು ಬಂದೆ ಆಲ್ರೆಡಿ ನಾವು ಆಗಲೇ ಬುಕ್ ಮಾಡಿದ್ದೆ ನಿಮ್ಮನ್ನ ಕ್ಯಾಬ್ನ ಆದರೆ ಏನಾಯಿತು ಅಂದರೆ ನಾನು ಬರೋದಕ್ಕಿಂತ ಮುಂಚೆಯೇ ಆಲ್ರೆಡಿ ಆ ಅಂಗಡಿ ಕ್ಲೋಸಾಗ್ಬಿಟ್ಟಿತ್ತು ಹಾಗಾಗಿ ನಾನು ಅಲ್ಲಿಗೆ ಅಂಗ್ಡಿಗೆ ಹೋಗ್ತಿದ್ದೀನಿ ಅಲ್ಲಿ ಐಟೆಮ್ಸ್ ತಗೊಂಡು ಬರ್ತೀನಿ ನನಗೆ ಬೇಕಾಗಿರೋ ಚುಮ್ಣಿಸ್ ಇರ್ಬೋದು ಆಮೇಲೆ ಜ್ಯೂವೆಲ್ಲರಿಸ್ ಇರ್ಬೋದು ಆರ್ಟಿಫಿಷಿಯಲ್ಸ್ ಜ್ಯುವೆಲರೀಸ್ ಇರ್ಬೋದು ಇದೆಲ್ಲ ನನಗೆ ಬೇಕಾಗಿದೆ ಐಟೆಮ್ಸು ನಾಳೆ ಆಟೋ ಕ್ರಾಫ್ಟ್ ವರ್ಕ್ಗೆ ಮಾಡಬೇಕಾಗಿರೋದ್ರಿಂದ ಮತ್ತೆ ಡ್ರಾಯಿಂಗ್ ಸಹ ಮಾಡಬೇಕಿರೋದರಿಂದ ಡ್ರಾಯಿಂಗ್ ವರ್ಡ್ಸ್ ಕಾಂಪಿಟೇಷನ್ಸ್ಗೆ ಬೇಕಾಗಿರೋ ಐಟಮ್ಸೆ ಎಲ್ಲ ಬೇಕಾಗಿರೋದರಿಂದ ಏನ್ಮಾಡ್ಬೇಕು ಅಂತ ಅಂದರೆ ನಾನು ಅದನ್ನೆಲ್ಲ ಪರ್ಚೆಸ್ ಮಾಡಬೇಕಾಗಿದೆ ಹಾಗಾಗಿ ನಾನು ನೆಕ್ಸ್ಟ್ ಇನ್ನೊಂದು ಅಡ್ರೆಸ್ಸ್ ಕಳಿಸ್ತಿದ್ದೀನಲ್ಲ ಅಲ್ಲಿಗೆ ಬಂದು ನೀವು ನನ್ನನ್ನು ಪಿಕಪ್ ಮಾಡಿ ಅಂತ ಹೇಳಿ ಕೇಳ್ತಿದ್ದೀನಿ ನೀವು ಆಗಲ್ಲ ಅಂತ ಏನು ಹೇಳೋದು ಆಗಿಲ್ಲ ಏಕೆಂದ್ರೆ ನಾನು ಎಕ್ಸ್ಟ್ರಾ ಪೆ ಮಾಡ್ತಿದ್ದೀನಲ್ವ ಹಾಗಾಗಿ ನೀವು ನನಗೆ ಕಸ್ಟಮರ್ಸ್ ಅಂತ ಅಂದಮೇಲೆ ರೆಸ್ಪೆಕ್ಟ್ ಕೊಡಲೇಬೇಕು ಹಾಗಾಗಿ ನೀವು ಬಂದು ನನ್ನ ಪಿಕ್ ಮಾಡಲೇಬೇಕು ಅಂಥೇಳಿ ಹೇಳ್ತೀನಿ ಅದರ್ವೈಸ್ ನೀವೇನಾದರೂ ಆ ಥರ ಹೇಳಿಲ್ಲ ಅಂತ ಅಂದ್ರೆ ನಾವು ಮೇಲಧಿಕಾರಿಗಳಿಗೆ ನಿಮಗೆ ಕಂಪ್ಲೇಂಟ್ ಕೊಡ್ತೀವಿ ನೀವು ಬಂದು ನಮ್ಮನ್ನು ಆ ಪ್ಲೇಸಿಂದ ಪಿಕಪ್ ಮಾಡಿಲ್ಲ ಅಂತ ಅಂದರೆ ಹಾಗಾಗಿ ಎರಡು ಪ್ಲೇಸಸ್ದು ಅಮೌಂಟು ನಾವು ಕೊಡೋದರಿಂದ ನೀವು ಬಂದು ಪಿಕಪ್ ಮಾಡಲೇಬೇಕು ಹಾಗೆ ನಮಗೂನು ಸ್ವಲ್ಪ ವಸ್ತುಗಳನ್ನ ಆಟೋದಲ್ಲಿ ಪಿನ್ ಕ್ಯಾರಿ ಮಾಡೋದಕ್ಕೆ ಸಹಾಯ ಮಾಡಬೇಕು ಸ್ವಲ್ಪ ಲಿಫ್ಟಿಂಗ್ಗೆಲ್ಲ ಹೆಲ್ಪ್ ಮಾಡಬೇಕು ಏಕೆಂದ್ರೆ ತುಂಬ ಪಾಸಿಟ್ ಮಾಡಿಸೋದ್ರಿಂದ ತುಂಬ ವ್ಯವೀವ್ ಇರೋವಂತಹ ವಸ್ತುಗಳು ಇದೆ ಹಾಗಾಗಿ ಸ್ವಲ್ಪ ಭಾರ ಇರೋದರಿಂದ ಒಬೂ ಕೈಯ್ಯಲ್ಲೆ ಕ್ಯಾರಿ ಮಾಡೋಕೆ ಆಗಲ್ಲ ನೀವು ಸ್ವಲ್ಪ ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂಥೇಳಿ ನಾನು ಕೇಳ್ತೀನಿ ನೀವು ಸಹ ಬರ್ತೀರಲ್ವ ಬನ್ನಿ ಸರ್ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅಂದಾಗ ಏಕೆಂದರೆ ಫಸ್ಟೇ ಕೇಳ್ಕೊಂಡು ಬಿಟ್ಟರೆ ಒಳ್ಳೆಯದು ಇಲ್ಲ ಅಂದರೆ ಲಾಸ್ಟಲ್ಲಿ ನಾನೇನೊ ಕೇಳಿದ್ದು ಕ್ಕೆ ನೀವೇನೋ ಹೇಳೊದು ಇಲ್ಲ ಮ್ಯಾಮ್ ನೀವು ಆ ಥರ ಹೇಳಿಯೇ ಇಲ್ಲ ನೀವು ಎಲ್ಲಿ ಫಸ್ಟ್ ಹೇಳಿದ್ದೀರಿ ಅಂತ ಬರ್ತಾನೆ ಇರಲಿಲ್ಲ ಅಂತ ಹೇಳೋದಿರ್ಬೋದು ಅದಕ್ಕೆ ನಾವು ಅಮೌಂಟ್ನ ಫಸ್ಟೇ ಕ್ಲಿಯರಾಗಿ ಮೆನ್ಷನ್ ಮಾಡಿರೋದು ಅಷ್ಟು ಆಗುತ್ತೆ ಅಂತ ಅಂದ್ರೆ ಮಾತ್ರ ಬನ್ನಿ ಇಲ್ಲ ಅಂದರೆ ಬೇಡಕ್ಕೆ ಬೇಡ ನಾನು ಬೇರೆ ಆಟೋಸ್ನ ನೋಡ್ಕೊಳ್ತೀನಿ ಇಲ್ಲ ಅಂದರೆ ನೀವು ಇಲ್ಲಿ ಬಂದು ಬಿಟ್ಟು ಜಗಳ ಮಾಡೋದು ಅದು ನಾನ್ಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡೋದು ಎಲ್ಲ ಚೆನ್ನಾಗಿರಲ್ಲ ಅಂಥೇಳಿ ಹಾಗಾಗಿ ನಾನು ಫಸ್ಟೇ ಹೇಳ್ತೀನಿ ಸೀರಿಯಸ್ಸಾಗಿ ನೀವು ನಂಗೆ ಇಷ್ಟು ಕಂಡಿಷನ್ಸ್ ಇದೆ ಇಷ್ಟು ಅಮೌಂಟ್ಸ್ ಇದೆ ಹೀಗೆ ಬರ್ತೀನಿ ಅಂದರೆ ಬರ್ಬೋದು ಮತ್ತು ಅದೇ ರೀತಿ ಸ್ವಲ್ಪ ವೈಟು ಸಹ ಮಾಡಬೇಕಾಗುತ್ತೆ ಏಕೆಂದರೆ ನಾನು ಇನ್ನೊಂದು ಪ್ಲೇಸ್ಗೂ ಸಹ ಹೋಗ್ಬೇಕು ಅಲ್ಲಿಯೂ ಸಹ ಐಟೆಮ್ಸುಗಳಿದೆ ಅದನ್ನು ಸಹ ತಗೊಳ್ಬೇಕು ಹಾಗಾಗಿ ಅಲ್ಲಿಯೂ ಸ್ವಲ್ಪ ನೀವು ವೈಟಿಂಗ್ ಮಾಡಬೇಕಾಗುತ್ತೆ ನಾನು ವೈಟಿಂಗ್ ಚಾರ್ಜಸ್ನ ಕೊಡ್ತೀನಿ ಆದರೆ ನೀವು ಅಲ್ಲಿ ವೇಟ್ ಮಾಡಬೇಕು ಸ್ವಲ್ಪ ಹಾಗಾಗಿ ಸ್ವಲ್ಪ ನೀವು ವೇಟ್ ಮಾಡೋ ಹಾಗೆ ಇದ್ದರೆ ನನ್ನ ಬುಕ್ಕಿಂಗ್ಸ್ನ ಓಕೆ ಮಾಡಿ ಬನ್ನಿ ಇಲ್ಲ ಅಂತ ಅಂದ್ರೆ ನಾನು ಇನ್ನೊಂದು ಗಾಡಿ ನೋಡ್ಕೊಳ್ತೀನಿ ಆಮೇಲೆ ಬಂದ್ಬಿಟ್ಟು ತಲೆಹರಟೆ ಮಾತಾಡೋದು ಅದು ಇದು ಎಲ್ಲ ನೀವು ಮಾಡ್ಬಾರ್ದು ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಫಸ್ಟೇ ಎಲ್ಲ ರೂಲ್ಸು ರೇಗುಲೇಷನ್ಸ್ನ ಮಾತಾಡಿಕೊಂಡು ಒಪ್ಪಂದ ಮಾಡಿಕೊಂಡು ಆಮೇಲೆ ಹೋಗಬೇಕು ಇಲ್ಲ ಅಂದರೆ ಕೆಲವ್ರು ಲಾಸ್ಟ್ ಟೈಮ್ ಒಬ್ಬರು ಬಂದ್ಬಿಟ್ಟಿದ್ದರಪ್ಪ ಅವರಂತೂ ಹೇಗೆ ಅಂದರೆ ಹಾಗಲ್ಲ ಮ್ಯಾಮ್ ನೀವು ಬುಕ್ ಮಾಡಿರೋದೆ ಒಂದು ಬಂದಿರೋದೆ ಇನ್ನೊಂದು ಪ್ಲೇಸು ನಮಗಲ್ಲ ಹಾಗಲ್ಲ ಮ್ಯಾಮ್ ಆ ಥರ ಕಾಯೋದಕ್ಕೆ ಹಾಗೆ ಹೀಗೆ ಅಂತ ನಾನು ಕ್ಲಿಯರಾಗಿ ಮೆಂಷನ್ ಮಾಡಿದ್ದೀನಿ ನಾನು ಥ್ರೀ ಪ್ಲೇಸಸ್ಗೆ ಹೋಗಬೇಕು ವೈಟಿಂಗ್ ಇರೋದಿದ್ದರೆ ಮಾತ್ರ ನಮ್ಮದು ಕೊ ಬುಕ್ಕಿಂಗ್ನ ತಗೊಳ್ಳಿ ಇಲ್ಲ ಅಂದರೆ ಬೇಡ ಅಂತ ಆದರೆ ಅವ್ರ ಏನು ಹೇಳಿದ್ದಾರೆ ಇಲ್ಲ ಮ್ಯಾಮ್ ವೈ ಓಕೆ ಮ್ಯಾಮ್ ವೈಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇನ್ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲ ನಾವು ವೈಟೇ ಮಾಡಲ್ಲ ಹಾಗೆ ಹೀಗೆ ಅಂತೆಲ್ಲ ಜಗಳ ಮಾಡ್ತಿದ್ದರು ಹಾಗಾಗಿ ಆ ಥರ ಎಲ್ಲ ಮಾಡಬೇಡಿ ಫಸ್ಟೇ ಕಸ್ಟಮರ್ಸ್ಗೆ ತುಂಬನೇ ಹೆಲ್ಪ್ ಹಾಗೋ ಹಂಗೆ ಮಾಡಿ ಅದರ್ವೈಸ್ ನಾವು ಏನಾದ್ರೂ ಬಿಟ್ಟು ಹೋಗಿರೊ ವಸ್ತುಗಳು ಇರ್ಬೋದು ಸ್ವಲ್ಪ ಎತ್ತಿ ಅಂದ್ರೂ ಸಹ ಇಲ್ಲ ಮ್ಯಾಮ್ ನಮ್ಮ ಕೈಲಿ ಆಗಲ್ಲ ಮ್ಯಾಮ್ ಬೇರೆ ಇನ್ಯಾರಾದರೂ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅದೆಲ್ಲ ನೀವು ಮಾಡಬೇಡಿ ಅದೆಲ್ಲದಕ್ಕೂ ಓಕೆ ಅನ್ನೋಂಗಿದ್ರೆ ಮಾತ್ರ ನಮ್ಮ ಹತ್ರ ನಮ್ಮ ಬನ್ನಿ ನಾವು ನಿಮಗೆ ಬುಕ್ಕಿಂಗ್ ಮಾಡ್ತೀವಿ ಇಲ್ಲ ಅಂದರೆ ನಾವು ಕ್ಯಾನ್ಸೆಲ್ನೆ ಮಾಡ್ತೀವಿ ನಮ್ಗೆ ಈ ಥರದ್ದು ಬುಕ್ಕಿಂಗ್ಸ್ ಯಾವುದು ಬೇಡ ಕಸ್ಟಮರ್ಸ್ ಹ್ಯಾಪಿನೆಸ್ಸು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಹಾಗಾಗಿ ನಾವು ಇದ್ನ ಯಾವುದೇ ರೀತಿ ಆದಂತಹ ಡ್ಯಾಮೇಜಸ್ ಆಗ್ಬೋದು ಐಟೆಮ್ಸ್ಗಳಿಗೆ ರಾಶಾಗಿ ಡ್ರೈವಿಂಗ್ ಮಾಡೋದು ಇರ್ಬೋದು ನಮ್ಮ ಬೇಕು ಬೇಕು ಅಂತಲೇ ಆಕ್ಸಿಡೆಂಟ್ ಮಾಡೋದು ಇರ್ಬೋದು ಈ ಥರದ್ದೆಲ್ಲ ಮಾಡೋವಂಥವ್ರು ಹತ್ತಿರ ನಾವು ಯಾವುದೇ ರೀತಿ ಐಟೆಮ್ಸ್ಗಳನ್ನ ಡೆಲಿವರಿಯೂ ಮಾಡಲ್ಲ ನಾವು ಟ್ರಾವೆಲ್ಲು ಮಾಡಲ್ಲ ಹಾಗಾಗಿ ನೀವು ಬಿ ಕೇರ್ಫುಲಾಗಿ ಗಾಡಿ ಓಡಿಸೋ ಹಂಗೆ ಇದ್ದರೆ ಮಾತ್ರ ನಮ್ಮದು ಪಿಕಪ್ಪನ್ನ ತಗೊಳ್ಳಿ ಇಲ್ಲ ಅಂತ ಅಂದ್ರೆ ಬೇಡ ನಾವು ಬೇರೆಯವ್ರಿಗೆ ಬೇರೆ ಅಡ್ರೆಸ್ ಕಳಿಸಿ ಕಳಿಸ್ತೀವಿ ನೀವು ಬರೋ ಅವಶ್ಯಕತೆ ನಮಗಿಲ್ಲ ಹಾಗಾಗಿ ನೀವು ಕೇರ್ಫುಲಾಗಿ ಡ್ರೈವ್ ಮಾಡೋ ಹಾಗಿದ್ದರೆ ಮಾತ್ರ ಬನ್ನಿ